ಹಲೋ ನಾವು ಹೊಸತಾಗಿ ಮನೆ ಸಿಫ್ಟ್ ಮಾಡಿದ್ದೇವೆ ಸ ನಮ್ಮದು ಎಲಿವಾಳ ರೀ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ ಬಂದಿದ್ದೇವೆ ಹೊಸದಾಗಿ ಮನೆ ಬಾಡಿಗೆ ಹಿಡ್ದಿದ್ದೀವಿ ಸುತ್ತಮುತ್ತ ಪರಿಸರ ನೀವು ನಮ್ಮ ಪಕ್ಕದ ಮನೆಯವರು ಅದಕ್ಕೆ ಸುತ್ತಮುತ್ತ ಜನ ಹೇಗೆ ಪರಿಸರ ಹೇಗೆ ಹಾಂ ರೀ

ನಾವು ಜೆ ಪಿ ಕಾಲೇಜ್ ಒಳಗೆ ಕನ್ನಡ ಲೆಚ್ಚರರ್ ಸರ್

ಹ್ಞೂ ಸರ್ ಹಾಂ ಮಗನು ಓದ್ತಾನೆ ಬಿ ಎಡ್ ಓದ್ತಾಯಿದ್ದಾನೆ ಸರ್ ಅದಕ್ಕೆ ಸ್ವಲ್ಪ ಪರಿಸರ ಎಲ್ಲ ಶುಚಿಯಾಗಿ ಇಟ್ಕೊತಾಯಿದ್ದಾರಾ ಹೇಗೆ ಜನ ಹಾಂ ಹಾಂ ಹಾಂ

ಹಾಂ ಹಾಂ ಹಾಂ ದೂರ ಆಗುತ್ತೆ ಸರು ಹಾಂ ನಮ್ಮದು ವ್ಯಾನ್ ಇದೆ ವೇಕಲಲ್ಲೇ ಓಡಾಡ್ತೀವಿ ಮತ್ತು ನೀರಿಂದು ಕರೆಂಟಿಂದು ಎಲ್ಲ ಸೌಲಭ್ಯ ಸರ್ಯಾಗಿ ಇದೆಯಾ ಸರ್ ಹಾಂ ಹಾಂ ಹಾಂ ಹಾಂ ಹ್ಞೂ ಮತ್ತೇನೋ ಟ್ವೆಂಟಿ ಫೋರ್ ಇನ್ಟು ಸೆವೆನ್ ಬಂದಿದೆ ಅಂತ ಕೇಳಿದ್ವಿ ಸರ್ ತಮ್ಮ ಏರ್ಯಾಗೆ ಬಂದಿಲ್ಲವಾ

ಹಾಂ ಹಾಂ ಹಾಂ ಹಾಂ ಹಾಂ ಹಾಂ

ಹಾಂ ಮತ್ತು ಗದಗಲ್ಲಿ ಸೊಳ್ಳೆ ಕಾಟ ತುಂಬ ಅಂತಾರಲ್ಲ ಸರ್ ಹೇಗೆ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ

ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ನಿಮಗೆ ನಿಮ್ಮ ಸಹಕಾರ ನಮಗೆ ಬೇಕು ಸರ್ ನಿಮ್ಮ ಸಹಕಾರ ನಮಗೆ ಹೆಚ್ಚಾಗಿ ಬೇಕು ಸರ್ ಹ್ಞೂ ಸರ್ ಸುತ್ತಮುತ್ತಲು ಏನಾರು ಆಯಿತು ಬರ್ತೀವಿ ಬರ್ತೀವಿ ಸರ್ ಬರ್ತೀವಿ ಸರ್ ಓಕೆ ತುಂಬ ತುಂಬ ಕೃತಜ್ಞತೆಗಳು ಧನ್ಯವಾದಗಳು ನಮಸ್ಕಾರ ರಿ ನಮಸ್ತೆ